ನನಗೆ ಅಡುಗೆ ಮಾಡೋದೆಂದ್ರೆ ಇಷ್ಟ ಅಡುಗೆ ಮಾಡೋದು ಅಮ್ಮ ಹೇಳ್ಕೊಟ್ಟಿದ್ದು ನನಗೆ ಅಮ್ಮ ಹೇಳ್ಕೊಟ್ಟಿದ್ದು ಅಮ್ಮಮ್ಮ ಹೇಳಿಕೊಟ್ಟಿದ್ದು ಕೂಡ ಉಂಟು ಮೊದಲೆಲ್ಲ ಅಡುಗೆ ಮಾಡೋಕೆ ಬರ್ತಿದಿಲ್ಲ ನನಗೆ ಇವಾಗ ಇವಾಗ ಅಡುಗೆ ಮಾಡೋದುಬಾ ಎಷ್ಟೊಂದು ಇಷ್ಟ ಆಗಿಬಿಟೈತೆ ಅಂದರೆ ಅಡುಗೆ ಮಾಡೋದು ಬಿಟ್ರೆ ಬೇರೆ ಏನೂ ಜಾಸ್ತಿ ತಲೆ ಹಚ್ಕೊಳ್ಳೋದಿಲ್ಲ ನಾನು ಮಕ್ಳಿಗೆಲ್ಲ ಒಂದೊಂದು ಐಟಮ್ ಮಾಡ್ಕೊಡ್ತಾನೆ ಇರ್ತೀನಿ ಸಾಯಂಕಾಲದೊತ್ತು ಸ್ನ್ಯಾಕ್ಸ್ ಅಂತ ಖಾರ ಮಂಡಾಳು ಈ ಮಿರ್ಚಿ ಭಜ್ಜಿ ಆಲೂಗಡ್ಡೆ ಭಜ್ಜಿ ವಡೆ ಈ ಥರ ಮಾಡೋದು ಇಲ್ಲಂದ್ರೆ ಬೆಳಿಗ್ಗೆ ಟಿಫನ್ಸ್ ಐಟಮ್ಸು ರೈಸ್ಬಾತು ಯೂಟ್ಯೂಬ್ನಲ್ಲಿ ನೋಡೋದು ಅದರಲ್ಲೂ ನಾನ್ ವೆಜ್ ಅಂದರೆ ನನಗೂ ತುಂಬ ಇಷ್ಟ ನಾನ್ ವೆಜ್ ಚಿಕನ್ ಬಿರಿಯಾನಿ ಮಾಡ್ತೀನಿ ಅದು ಚಿಕನ್ ಕಬಾಬ್ ಮಾಡ್ತೀನಿ ಚಿಕನ್ ಪುಲಾವ್ ಮಾಡ್ತೀನಿ ಚಿಕನ್ ಹುಳಿ ಈ ಥರ ಎಲ್ಲ ಮಾಡೋದರಲ್ಲಿ ಭಾಳ ನನ್ನ ಮಕ್ಳಿಗೆ ಚಿಕನ್ ಅಂದ್ರೆಯೆ ಇಷ್ಟ ಅದಕ್ಕೆ ಚಿಕನ್ ಜಾಸ್ತಿ ಮಾಡ್ತೀನಿ ಮಟನ್ನೋಯ ಅಷ್ಟೊಂದಿಷ್ಟ ಪಡೋದಿಲ್ಲ ಹುಡುಗರು ನಮ್ಮ ಯಜ್ಮಾನರಿಗೆ ಒಂದೇ ಇಷ್ಟ ಹಾಗಾಗಿ ಮಟನ್ ಅವ್ರಿಗೆ ಮಾಡ್ತೀನಿ ಅವ್ರಿಗೆ ಮಟನಲ್ಲಿ ಎರಡ್ಮೂರು ಐಟಮ್ಸ್ ಮಾಡ್ಕೊಡ್ತೀನಿ ಇವಾಗ ಹೊಸ ಹೊಸದಂದ್ರೆ ಹುಡುಗುರಿಗೆ ಪಾನಿ ಪುರಿ ಮಾಡ್ತೀನಿ ಗೋಬಿ ಮಾಡ್ತೀನಿ ಮನೆಯಲ್ಲಿಯೇ ಎಲ್ಲ ಯೂಟೂಬ್ನಲ್ಲಿ ಅದು ಇದು ನೋಡ್ತಾ ಇರ್ತೀನಿ ಹುಡುಗರಿಗೆ ಇಷ್ಟವಾಗೋದೆಲ್ಲಾ ಮಾಡ್ಕೊಡೋದಂದರೆ ನನಗೂ ಇಷ್ಟ ಸಮ್ಮರ್ ಹಾಲಿಡೇಸ್ಗೆ ಅಂತ ಮಕ್ಳು ಬರ್ತಾಯಿರ್ತಾರೆ ಮೊಮ್ಮಕ್ಳು ಬರ್ತಾರೆ ಊರಿಗೆ ಅವ್ರಿಗೆ ಒಂದೊಂದು ಸ್ವೀಟ್ ಐಟಮ್ಸ್ ಮಾಡ್ಕೊಡ್ತೀನಿ ರವೆ ಲಡ್ಡು ಮಾಡ್ತೀನಿ ಗುಲಾಬ್ ಜಾಮುನು ಮಾಡ್ತೀನಿ ಅವ್ರಿಗೆ ಕೊಬ್ರಿ ಮಿಠಾಯಿ ಮಾಡ್ತೀನಿ ಕರದಂಟು ಮಾಡ್ತೀನಿ ಈ ತರ ಸ್ವೀಟ್ಸ್ ಮಾಡ್ತಾ ಇರ್ತೀನಿ ಒಂದೊಂದೊಂದೊಂದು ಅವ್ರಿಗೆ ಇಷ್ಟ ಬಂದಿದೆಲ್ಲ ಮಾಡ್ಕೊಡ್ತೀನಿ ಅವ್ರು ಇಷ್ಟ ಪಟ್ಟಿದೆಲ್ಲ ಕಲಿತು ಸಲ್ಬ್ರೇಟ್ ಮಾಡ್ತೀನಿ ಬರ್ತ ಡೆ ಬಂದ್ರೆಗಿನಾ ಕೇಕ್ ತರ್ತೀವಲ್ಲ ಕೇಕ್ ಒಂದೇ ಕಟ್ಮಾಡೋದಿಲ್ಲ ಮನೆಲ್ಲಿ ಸ್ವಂತ ಏನಾದರು ಸ್ವೀಟ್ ಮಾಡ್ತೀನಿ ಮಕ್ಳಿಗೆ ಇಷ್ಟ ನಾನೇನಾದರು ಮಾಡಿದರೆ ನನ್ಗೆ ಸಂತೋಷ ಹಾಗಾಗಿ ಯಾವ್ದಾದರು ಹಬ್ಬ ಅಮಾಸೆ ಹುಣ್ವೆ ಆ ಥರ ಬಂದರೆ ನಮಗೆ ಹಬ್ಬ ಇದ್ದಂಗೆ ಅಮಾಸೆ ಬಂದರು ಹಬ್ಬವೇ ಹುಣ್ಮೆ ಬಂದ್ರೂ ಸ್ವೀಟ್ ಇಲ್ದಂಗೆ ಮಾಡೋದಿಲ್ಲ ಯಾವ್ದಾದರು ಒಂದು ಸ್ವೀಟ್ ಮಾಡ್ತಾ ಇರ್ತೀವಿ ಕೇಸರಿಬಾತು ಮಾಡ್ತೀವಿ ಹಬ್ಬಕ್ಕೆ ಯಾವ್ದಾದರು ಎಡೆ ಇಟ್ಟು ದೇವ್ರಿಗೆ ಪೂಜೆ ಮಾಡಿ ಅದನ್ನು ಅಲ್ಲಿ ಪ್ರಸಾದ ತೊಗೊಳ್ತೀವಿ ಯಾವ್ದಾದರು ಒಂದು ಅಡುಗೆ ಮಾಡ್ತಾ ಇರ್ತೀನಿ ಅಡುಗೆ ಅಂದರೆ ಮಾಡೋದು ಇಷ್ಟ ನನಗೆ ಮೊದಲೆಲ್ಲ ಅಡುಗೆ ಮಾಡೋಕ್ಕೆ ಬರ್ತಿದ್ದಿಲ್ಲ ಇವಾಗ ಅಷ್ಟು ಅದೇ ಇಷ್ಟ ಆಗಿಬಿಟ್ಟಿದೆ ಮಕ್ಳು ಯಾವುದೋ ಒಂದು ಐಟಮ್ ಮಾಡ್ತಾ ಇರ್ತೀನಿ ಬೆಳಿಗ್ಗೆ ಟಿಫನ್ಗೆ ಒಗ್ಗರ್ಣೆ ಮಿರ್ಚಿ ಈ ಚಪಾತಿ ಬೆಂಡೆಕಾಯಿ ಪಲ್ಯ ಅಂದರೆ ನನ್ನ ಮಕ್ಳಿಗೆ ಇನ್ನೂ ಇಷ್ಟ ಈ ಪಲ್ಯೆ ಕಾಯಿಗಡ್ಡೆ ಅದರಲ್ಲಿ ವೆರೈಟೀಸು ಗಟ್ಟಿಗೆ ಮಾಡೋದು ಇದು ಫ್ರೈ ಮಾಡಿ ಆ ರೀತಿ ಮಾಡ್ತೀನಿ ಮದ್ವೆಗಳು ಆ ಸಮಾರಂಭಗಳು ಬಂದ್ರೆ ಕೂಡ ಮನೆಯಲ್ಲಿ ಒಂದು ಇಪ್ಪತ್ತು ಮೂವತ್ತು ಜನ ಇದ್ರು ಕೂಡ ನಾವೆಲ್ಲ ನಾವುನಾವೇ ಮಾಡ್ಕೊಂತೀವಿ ಕ್ಯಾಟ್ರಿಂಗ್ ಆ ಥರ ಎಲ್ಲ ಕೊಡೋದಿಲ್ಲ ನಾವು ಸ್ವಂತ ಮನೆಲ್ಲೆ ಮಾಡ್ಕೊಳ್ಳೋದು ಎಲ್ಲ ನಾವುನಾವೇ ಮಾಡ್ಕೊಂಡು ಇದುಮಾಡ್ತೀವಿ ಈ ಥರ ಅಡುಗೆ ಮಾಡೋದರಿಂದ ನನಗಿಷ್ಟ ಹೀಗಾಗಿ ಸ್ವೀಟ್ಸ್ ಮಾಡ್ತಾ ಇರ್ತೀನಿ